ಉಡುಪಿ ಜಿಲ್ಲೆಯಲ್ಲಿಉ ಬೆಲೆ ಬಾಳುವ ವಸ್ತುಗಳೆಂದರೆ ಅಕ್ಕಿ ಮತ್ತು ಜೋ ಗೋ ಇದು ಉದ್ದು ಹುರುಳಿ ಎಳ್ಳು ಮತ್ತೆ ತರಕಾರಿ ಎಂತ ಎಂತ ಮಾಡ್ತಾರೆ ಬಾಳೆ ಹಣ್ಣು ಬಾಳೆ ಗಿಡ ಮತ್ತೆ ಈಗಿನವರೆಲ್ಲ ಎಂತಾದರೂ ಮಾಡುವುದಿಲ್ಲ ಈಗಿನವರೆಂದ್ರೆ ಇದು ಬಾಳೆ ಗಿಡ ಮಾತ್ರ ಮಾಡ್ತಾರೆ ಬಾಳೆ ಎಲೆಯಲ್ಲಿ ಎಲೆ ಮಾರಲಿಕ್ಕೆ ಆಗ್ತದಲ್ಲ ಮತ್ತೆ ಗೊಣೆ ಗೊನೆ ಮಾರ್ತಾರೆ ಹಾಗಾಗಿ ಕೆಲವರು ಮಾಡ್ತಾ ಭತ್ತ ಮಾಡ್ತಾರೆ ಇದು ಮಾಡ್ತಾರೆ ಗೋಧಿ ಉದ್ದು ಮಾಡ್ತಾರೆ ಕೆಲವರು ಮಾಡ್ತಾರೆ ಕೆಲವರು ಮಾಡುವುದಿಲ್ಲ ಹಾಗಾಗಿ ಮತ್ತೆ ಕೆಲವರು ಮೆಣಸು ಹಾಕ್ತಾರೆ ಗದ್ದೆಯಲ್ಲಿ ಮತ್ತೆ ಟೊಮೊಟೊ ಗಿಡ ಮಾಡ್ತಾರೆ ಬೆಂಡೆ ಮಾಡ್ತಾರೆ ಕೆಲ ಗೆಣಸು ಮಾ ಗೆಣಸು ಯಾರು ನಾವೂ ಸಹ ಮಾಡ್ತೇವೆ ಗೆಣಸು ಗೆಣಸು ನಾವೂ ಮಾಡ್ತೇವೆ ಮತ್ತೆ ತರಕಾರಿ ಎಲ್ಲ ನಾವು ಸಹ ಮಾಡ್ತೇವೆ ಅವರೂ ಮಾಡ್ತಾರೆ ಈಗ ಮತ್ತು ಬಾಳೆ ಗೊನೆ ಬಿಟ್ಟು ಮಾಡ್ತಾರೆ ಗೊನೆ ಗೊನೆ ಅದೆಲ್ಲ ಮಾಡ್ತಾರೆ ಈಗ ಕೆಲವರು ನಮ್ಮ ನಾವೆಂದ್ರೆ ಮೆಣಸು

ಮತ್ತು ಏನೂ ಇಲ್ಲ